ನಮ್ಮ ತವ್ರು ಮನೆಯಗೆ ಅಂಗ್ಳಕ್ಕೆ ದಿನ ಎದ್ದು ಕಸ ಹೊಡ್ದೂ ಬಾಗ್ಲು ಪೂಜೆ ಮಾಡಿ ಸಗ್ಣಿ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಪ್ರತಿನಿತ್ಯ ನಾವು ಶನಿವಾರ ಭಾನುವಾರ ಸೋಮಾರ ನಮ್ಮನೆ ದೇವ್ರ ವಾರಲ್ಲ ನಾವು ಪ್ರತಿನಿತ್ಯ ಸಗಣಿನೆ ಸಗ್ಣಿ ಹಾಕಿ ಸಾರಿಸಿ ಮತ್ತೆ ಆಮೇಲೆ ಅವ ಈ ಒಂದೆ ಇವು ಬಂದವಾಗೆಲ್ಲ ಸಗ್ಣಿ ಸಾರ್ಸ್ತಿದ್ದರು ಮನೆಯೆಲ್ಲ ಸಗಣಿ ಸಾರ್ಸೊದು ಸುಣ್ಣ ಬಳ್ಯೋದು ಆಮೇಲೆ ಗೋ ಇದನ್ನು ಆ ಸಗಣಿಯಿಂದ ಕುಳ್ಳು ತಟ್ಟಿ ಅದರಿಂದ ಒಲೆ ಹಚ್ತಿದ್ರು ಆಮೇಲೆ ಆವುದ್ದು ಗೊಬ್ಬರ ಒಳ್ಳೆದು ಹೊಲಕ್ಕೆ ಈ ಈಗೇನು ಎಲ್ಲ ಕೆಮಿಕಲ್ ಹಾಕಿದ್ ಗೊಬ್ಬರ ಈ ಸಗ್ಣಿ ಗೊಬ್ಬರಲಿಂದ ಬೆಳೆ ಚೆನ್ನಾಗಿ ಬರ್ತವೆ ಅದಕ್ಕೆ ಒಳ್ಳೆ ಆಹಾರ ಒಳ್ಳೆ ಪೀಕ್ ಬರ್ತವೆ ಭೂಮಿ ತಾಯಿಗೆ ಚೆನ್ನಾಗಿ ಬೆಳೆ ಕೊಡ್ತಾಳೆ ಆಮೇಲೆ ಈಗ ಏನೇನೊ ಕೆಮಿಕಲ್ ಹಾಕಿ ಗೊಬ್ಬರ ಹಾಕ್ತಿವಿ ಅದರಿಂದ ಏನಾಗುತ್ತೆ ಆಹಾರ್ದಾಗೆ ಇಂಥ ರೋಗ ಬರ್ತವೆ ಹಾಗಾಗಿ ನಮ್ಮ ಮನೆಯಾಗೆ ಎಮ್ಮೆಗೊಡ್ಡಿದ್ವು ಎತ್ತಿದ್ದವು ನಮ್ಮಮ್ಮ ಬೆಳಿಗ್ಗೆ ನಮ್ಮಮ್ಮ ನಮ್ಮಮ್ಮ ನಾವು ಎಲ್ಲರು ಶಾಲಿಗ್ ಹೋಗ್ಬೇಕಾದ್ರು ಕಸ ಹೊಡ್ದು ಎಮ್ಮೆ ಇದು ಸಗ್ಣಿ ಬಳಿದು ಅವಾಗೆಲ್ಲ ಹೇಳಿ ಸಗ್ಣಿ ಚೆಲ್ಲಿ ಚೆಲ್ಲಿ ಚೆಲ್ಲಿ ಬರ್ತಿದ್ವು ಆಮೇಲೆ ಭಾನುವಾರ ಸೂಟಿ ಇದ್ದಾಗ ನಮ್ಮ ಪಪ್ಪ ಹೇಳ್ತಿದ್ರು ಇವತ್ತು ಶಾಲಿ ಇಲ್ಲಲ್ಲ ಹೋಗಿ ಸಗ್ಣಿ ಹಿಡಿದು ಹೊಲಕ್ಕೆ ಹಾಕೆ ಬರ್ರಿ ಗೊಬ್ಬರನ್ನ ಹೊಲದ ಸಗ್ಣಿ ಗೊಬ್ಬರ ಹಿಡಿದು ಹಾಕ್ತಿದ್ರು ಆಮೇಲೆ ನಮ್ಮ ಗೊಬ್ಬರ ಸಾಲಿಗು ನಮ್ಮ ಪಪ್ಪಾವ್ರು ಆವಾಗ ಬೇರೇದರ ಹೊರದಂದು ಬೇರೆ ಇವು ಹೊರ್ಗನ ಸಗ್ಣಿ ಗೊಬ್ಬರ ತಗೊಂಡು ಹೊಲಕ್ಕೆ ಹಾಕಸ್ತಿದ್ರೆ ಈಗೇನು ಒಟ್ಟು ನಾವು ಈಗ ಯಾವ ವೀರ್ಯ ಅವು ಇವು ಏನು ಹಾಕುದು ಬರೇ ನಮ್ಮ ಮನೆಯಾಗೆ ಜಗ್ಗಿ ಎಮ್ಮೆಗೊಡ್ಡು ಆಕಳ ಇದ್ದವು ಅವಾಗಿನ ಕಾಲದಾಗ ನಮ್ಮಪ್ಪವ್ರೇ ಕಮ್ತ ಮಾಡ್ತಿದ್ರು ಆಳಿಟ್ಟು ನಮ್ಮಪ್ ನಮ್ಮಮ್ಮ ನಮ್ಮಪ್ಪವ್ರೇ ದುಡಿತಿದ್ದರು ನಮ್ಮ ಅಣ್ಣ ತಮ್ಮಗು ಎಲ್ಲ ಕೆಲ್ಸ ಹೊಲದ ಕೆಲಸ ಹೆಸರು ಬುಡ ಬಿಡ್ಸೋದು ಆಮೇಲೆ ಹತ್ತಿ ಬಿಡ್ಸೋದು ಅವು ಇವು ಎಲ್ಲರು ಶಾಲಿಗ್ ಹೋಗ್ ಬಂದು ಎಲ್ಲ ಕೆಲಸ ಮಾಡ್ತಿದ್ವಿ ಈಗ ಒಂದೆ ನಾವು ಮದುವೆಯಾಗಿ ಆಮೇಲೆ ಈ ಕಡೆ ಓದಿದ್ದಾದ್ಮೇಲೆ ನಮ್ಮ ಹೊರಗೆ ಬಂದ್ವಿ ಅವೇ ನಿಮ್ಮ ಆವಾಗೆಲ್ಲ ನಾವು ಸಣ್ಣರಿದ್ದಾಗ ಎಲ್ಲ ಕೆಲಸ ಮಾಡೀವಿ ಆಮೇಲೆ ಅವು ಈಗ ಒಂದೆ ಈ ಸಗಣಿ ಸಾರಿಸೋದ್ರಿಂದಾ ಲಕ್ಷ್ಮಿದೇವಿ ಗೋಮಾತೆ ಆಗಿ ಆಕೆ ಗೋಮಾತೆ ಮುಂಜಾನೆದ್ದು ಆಕೆ ಪಾದ ಪೂಜೆ ಆಕೆ ಬಾ ಏನೊ ಬಂದ ದುಷ್ಟ ಶಕ್ತಿಗಳು ದೂರ ಆಗಿ ಆ ತಾಯಿ ನಮ್ಗೆ ಆಶೀರ್ವಾದ ಮಾಡ್ತ ಆಕಿನು ಯಾವತ್ತಿಗು ನಾವು ನಮಸ್ಕಾರ ಮಾಡ್ತಿವಿ ಇವತ್ತಿಗು ನಾವು ಎದ್ದು ಸೂರ್ಯದೇವನ್ನೆ ಕೈಕಾಲು ಮುಖ ತೊಳಕೊಂಡು ಸೂರ್ಯದೇವನ್ನ ನಮಸ್ಕಾರ ಮಾಡೇ ನಾವು ಒಳಗೆ ಬರೋದು ಯ ಆಮೇಲೆ ಏನೊ ನಮ್ಮ ಕಷ್ಟದಿಂದ ಪರಮಾತ್ಮನೆ ನಮ್ನ ಕಾಯ್ತಿರ್ತಾನೆ ನಾವು ಯಾವತ್ತಿ ಸಗಣಿ ಸಗಣಿ ಎಷ್ಟು ಪವಿತ್ರವಾದ ಈ ಒಂದು ಸಗ್ಣಿ ಹಚ್ಚಿ ಮೈ ನಾರ್ತವೆ ಅದು ನಾರ್ತವೆ ಅಂತಾರೆ ಆವಾಗ ಸಗ್ಣೀ ಸಗ್ಣಿ ಎಲ್ಲ ಕಾಲೆಲ್ಲ ಕೈಯೆಲ್ಲ ಒಡದು ಸಗ್ಣೀಗ್ ಉಚ್ಚೆ ನಿಂದಿರೆ ಎಲ್ರಿಗು ಆ ದನ್ದ ಉಚ್ಛೆನಿಂದ ಎಲ್ಲ ರೋಗ ಬ್ಯಾಕ್ಟೀರಿಯ ಹೋಕ್ಕಾವ ಅಂತಿದ್ದರು ಈಗ ಈ ಸಗ್ಣಿ ಮುಟ್ಟಕ್ಕಾರು ಕೈ ನಾರ್ತವೆ ಮೈ ನಾರ್ತವೆ ಈಗ ನಾವೆಲ್ಲ ಅವು ಕೆಲಸ ಮಾಡಿಬಂದೇ ಇವತ್ತು ನಾವು ಇಲ್ಲಿ ಬಂದೀವಿ ನಾವು ಸಣ್ಣರು ಇದ್ದಾಗ ಎಲ್ಲ ಕೆಲಸ ನಮ್ಮವ್ವ ಹೊಲ ಮನೆ ಆವಾಗೆಲ್ಲ ನಾವು ಸಗಣಿ ಗೊಬ್ಬರ ನಮ್ಮಪ್ಪರು ಆಮೇಲೆ ನಾವು ಎಮ್ಮೆ ಎತ್ತು ಇದ್ದವು ನಮ್ಮ ನಮ್ಮ ಮನೆಲಿ ನಾಲ್ಕು ಎತ್ತು ಇದ್ದವು ಎಮ್ಮೆ ಒಂದಿದ್ದವು ಸ್ವತಃ ನಾವು ಶಾಲಿಗ್ ಹೋಗ್ಬಿಟ್ ಎಮ್ಮಿಗೋಳು ನಮ್ಮಮ್ಮ ಹಾಲು ಹಿಂಡಿ ಕೊಡ್ತಿದ್ದರು ನಾವು ರೊಟ್ಟಿ ಮೊಸ್ರು ತಿಂದು ಆವಾಗ ಎಂತೆ ಉಂತಿ ಕೆಲಸ ಎಂತ ಆವಾಗೆಲ್ಲ ತಿಂದು ಬೆಳ್ದವ್ರು ನಾವು ಈಗ ಯಾರು ಉಣ್ಣಂಗೆ ಉಣ್ಣಲ್ಲವರು ಆಮೇಲೆ ಸಗಣಿ ಸಾರಿಸಿ ಆಮೇಲೆ ಸಗಣಿ ಸಾರ್ಸಿರೆ ಅದು ಅದೊಂಥರ ಲಕ್ಷಣನೆ ಬೇರೆ ಅವು ಯಾಕೆಂದ್ರೆ ಆ ಲಕ್ಷ್ಮಿದೇವಿ ಆಮೇಲೆ ಬಂದು ದೋಷ ಎಲ್ಲ ದೂರ ಆ ಗೋಮಾತೆ ಸಗ್ಣಿಯಿಂದ ಎಷ್ಟು ದರಿದ್ರ ದೂರಿದ್ರೂ ಆ ತಾಯಿ ಕಾಯ್ತಾಳೆ ಮೊದಲ್ ಫಸ್ಟು ಸಗಣಿ ಸಾರಿಸಿ ಆಮೇಲೆ ಸುಣ್ಣ ಅಂತ ಒಂದು ಸುಣ್ಣ ಹಚ್ತಾರ ಸುಣ್ಣ ಕೆಮ್ಮಣ್ಣು ಅಂತ ಅದು ಹಳ್ಯಾಗೆಲ್ಲ ಹಚ್ಚಿ ಆಮೇಲೆ ಅಮಾಸೆ ಬಂದರೆ ಮೊದಲ್ ಫಸ್ಟು ಬಾಗಲಿಗೆಲ್ಲ ಸಗ್ಣಿ ಸಾರಿಸಿ ಸುತ್ತಿಗೆಲ್ಲ ಸುಣ್ಣ ಬಳಿದು ಕೆಮ್ಮಣ್ಣು ಪಟ್ಟಿ ಇಟ್ಟು ಒಣಸಿ ಚೆನ್ನಾಗಿ ಮಾಡ್ತಿದ್ವಿ ಈಗ ಆಮೇಲೆ ನಾವೂ ದನಕ್ಕೆಲ್ಲ ಬಸವಣ್ಣ ಪೂಜೆ ಮಾಡೋದು ಮಣ್ಣೆಚ್ಚಿ ಅಮ್ವಾಸೆ ಬಸವಣ್ಣನ್ನ ಆಮೇಲೆ ಕಾರ ಹುಣ್ಮೆಅಂತಂದು ನಮ್ಮಮ್ಮ ಹೊನ್ನುಗ್ಗಿ ಮಾಡ್ತಿದ್ದರು ಒಂದು ಕರಿ ಕಂಬಳಿ ಹಾಸಿ ಬಸವಣ್ಣನ್ನ ಪಾದ ಇಡಿಸಿ ಬೆಳ್ಳಿ ಬಂಗಾರ ಇಟ್ಟು ಬಸ್ವಣ್ಣನ್ನ ಮುಂದೆ ಮಾಡಿ ಪೂಜೆ ಮಾಡಿ ಒಟ್ಟು ಬಸವಣ್ಣಂದ ಭಾಳ ನಮ್ಮದು ಆ ಇದು ಮತ್ತೇನಂದರೆ ಸಗಣೀ ದಿನಾ ಎರಡು ಟೈಮು ಸಗ್ಣಿ ಬಳ್ದು ಬಳ್ದು ನಮ್ಮಮ್ಮ ಹೋಗಿ ತಿಪ್ಪಿಗೆ ಹಾಕ್ ಬರ್ತಿದ್ದರು ಆ ಗೊಬ್ಬರ ಹೊಲಕ್ ಹಾಕಿದ್ರೆ ಎಷ್ಟು ಬೆಳೆ ಬರ್ತಿದ್ದವು ಜೋಳ ಗೋಧಿ ಹತ್ತಿ ಕಡಲೆ ಎಲ್ಲ ಬೆಳೆದು ಚೆನ್ನಾಗಿ ತೆಗಿತಿದ್ವಿ ನಾವು ಸಗಣಿ ಬೆಳಿಗ್ಗೆ ಮುಂಜಾನೆ ಎದ್ದು ಸಗಣಿ ಸಾರಿಸೋದ್ರಿಂದ ಏನೇ ಬರೋದು ಒಳ್ಳೆದು ಕೆಟ್ಟದ್ದು ಬಾಗಲದಾಗಿಂದ ಬರೋದ್ ಅದ್ರ ಸಲ್ವಾಗಿ ಬೆಳಿಗ್ಗೆ ಎದ್ದು ಕಸ ಹೊಡ್ದು ಬಾಗ್ಲು ಪೂಜೆ ಮಾಡಿ ಸಗ್ಣಿ ಸಾರಿಸಿ ರಂಗೋಲಿ ಹಾಕಿ ಒಳಗೆ ಬರ್ತಿದ್ವಿ ಆಮೇಲೆ ಈಗ ಯಾವುದೊಂದನು ಈಗ ಸಗ್ಣಿ ಸಾರಿಸೋದು ಅಂದರೆ ಬೇಸ್ರ ಬೇಜಾರು ಅಂತಾರೆ ನಾವು ಆವಾಗೆಲ್ಲ ಸೆ ಸಗ್ಣಿನ ಸಾರಿಸ್ತಿದ್ರು ಈಗ ಮೊದ್ಲಗಿನ ಮಂದಿ ಈಗ ಈಗ ನೋಡಿರಿ ಹಳ್ಳಿಯಾಗೆ ಒಬ್ಬೊಬ್ಬರು ಸಗ್ಣಿ ಸಾರಸ್ತಾರೆ ಸಗ್ಣಿ ಸಾರಿಸಿ ರಂಗೋಲಿ ಹಾಕಿ ಇವತ್ತಿಗು ನೋಡು ಹಾಕೋ ಗೋಮೂತ್ರದಿಂದ ಎಷ್ಟು ದೊ ಎಲ್ಲೆಲ್ಲೊ ಗೋಮೂತ್ರ ಸಿಗೋದಿಲ್ಲ ಆ ಗೋಮೂತ್ರ ಹಾಕ್ಕೊಂಡು ಆ ಗೋತಾಯಿ ಪೂಜೆ ಮಾಡಿ ಆ ಹಾತ ಹಾಲು ತುಪ್ಪ ಮೊಸರಿಂದು ಎಷ್ಟು ಹೆಲ್ದಿ ಐತೆ ಇನ್ನು ಈಗ ಆಂ ಈಗ ಏನೇನೊ ಅದು ಕೊಂದು ಕೊಂದು ತಿಂದು ಬಿಡ್ತಾರೆ ಅವರು ಏನು ಅದನ್ನು ಹಾಲು ಅದೆಷ್ಟು ಒಂದು ಮನುಷ್ಯ ಒಂದು ಮುಳ್ಳು ತೆಗಿಬೇಕಂದ್ರೆ ಅವನೆಷ್ಟು ಅಲಲ ಅಂತಿರ್ತೀವಿ ಅದು ಒಂದು ಜೀವಂತ ಪ್ರಾಣಿ ಕೊಂದು ಅವ್ರು ತಿಂತಾರಲ್ಲ ಅವ್ರಿಗೆ ಏನಪ್ಪ ಅನಿಸ್ತದೆ ಅಂತ ಹೇಳಿ ಅಲ ಅಲ ಅಂತ ಈ ಒಂದು ಮನುಷ್ಯ ಒಬ್ರು ಯಾರನ್ನ ಹೊಡೆದು ಅಳೋಕತ್ತಿದ್ರಂತೆ ಅದು ಜೀವಂತ ಪ್ರಾಣಿ ಕೊಂದು ಅದು ಮಾಂಸಹಾರನ ತಿಂದು ಏನು ಇವೆಲ್ಲ ಸರಿ ಅನಿಸೋದಿಲ್ಲ ಅದು ಈಗ ಅವೆ ನಡದು ಬಿಟ್ಟಾವಲ್ಲರಿ ಹೌದಲ್ಲರಿ ಪ್ರಾಣಿ ಹಿಂಸೆ ಮಾಡಬಾರ್ದು ಆದರು ಏನು ಎಲ್ಲ ನಡೆದ್ಬಿಟ್ಟಾವ್ ಇಷ್ಟೆ ನೋಡಿರಿ ಹಾಲು ಕೊಡ್ತಾವೆ ಎಮ್ಮೆ ಆಕಳು ಹಾಲು ಕೊಡ್ತಾವೆ ಹಾಲಿಂದ ಎಂತ ಗಟ್ಟಿ ಮೊಸ್ರು ಮೊಸ್ರು ಹಾಲು ಮೊಸ್ರು ಮಜ್ಜಿಗೆ ಬೆಣ್ಣೆ ತುಪ್ಪ ಈಗ ಎಲ್ಲೆಲ್ಲೊ ಹೊರಗಿಂದು ತಂದುಬಿಟ್ರೆ ಏನೇನೊ ಕಲಸಿ ಬಿಟ್ಟಿರ್ತಾರೆ ಅವು ಮನಿಯರೆ ನಮ್ಮ ದನದ್ದೆ ನಮ್ಮ ಕೈ ಮುಟ್ಟಿ ಮಾಡ್ಕೆಂಡು ಬಿಟ್ಟರೆ ಎಷ್ಟ ಹೆಲ್ದಿ ಇರ್ತೈತೆ ಹೈನ್ದು ಇದ್ದಷ್ಟು ಆರೋಗ್ಯ ಯಾವ್ದ್ರಲ್ಲೂ ಇಲ್ಲ ಹಾಂ ಹಾಲು ಮೊಸುರು ತುಪ್ಪ ಬೆಳಿಗ್ಗೆ ಏನು ಬೇಡ ಬಿಸಿ ಬಿಸಿ ರೊಟ್ಟಿ ಮೊಸರು ತುಪ್ಪ ತುಪ್ಪ ರೊಟ್ಟಿ ಉಂಡರೆ ಎಷ್ಟು ಹೆಲ್ದಿ ಇರ್ತದೆ ಈ ನಾವು ಹಂಗಾಗಿ ಜನ್ರಂದ್ರೆ ಭಾಳ ಇಷ್ಟ ನೋಡಿರಿ ನಮ್ಮ ಮನಿಯಾಗೆ ಎಮ್ಮೆ ಬಟ್ಟು ಆಕಳ ಎಲ್ಲ ಇದ್ದು ನಾವು ಸಣ್ಣೋರಿಂದ ಸು ಶಾಲಿಗ್ ಹೋಗೊ ಮುನ್ನ ಇವಾಗೆಲ್ಲ ತಗದು ಬಿಟ್ಟಾರೆ ಈಗೆಲ್ಲ ಉಂಟು ನಾವು ನಮ್ಮ ಮನೆಯಾಗೆ ಹೋ ಈ ಅದೆ ಪದ್ಧತಿ ಐತೆ ನಮ್ಮ ತವರು ಮನೆ ಒಳಗೆ ನಮ್ಮ ನಮ್ಮ ಗಂಡನ ಮನೆಯಾಗೆ ರಿ ನಮ್ಮ ಗಂಡನ ಮನೆಯಾಗೂ ಎಮ್ಮೆ ನಮ್ಮ ಅತ್ತೆರು ನಮ್ಮ ಮಾವಾವ್ರು ಹವಲ್ದಾರ ಅತ್ತೆ ಆರಾರು ಎಮ್ಮೆ ಕೊಟ್ಟು ಕಟಿಗೊಂಡು ಅದ್ರ ಹಾಲು ಆಕೆ ಹಿಂಡಿ ಸಗ್ಣಿ ಬಳಿದು ಹ್ಞೂ ಇವತ್ತಿಗು ಅವರೆ ಮಾಡಿ ಕಷ್ಟಪಟ್ಟಾರ್ ನಮ್ಮ ಅಮ್ಮನು ಹಂಗೇ ಕಷ್ಟಪಟ್ಯಾಳೆ ನೋಡಿರಿ ಎರಡು ಮೂರು ಎಮ್ಮೆ ಒಡ್ಡುರಿ ಆ ಅವು ಎಲ್ಲವು ಸಗ್ಣಿ ಅವು ಉಚ್ಚೆ ಗಡಿಗೆ ಬೇರೆ ಉಚ್ಚೆ ಗಡಿಗೆಗೆ ಒಂದು ಕೊಡ್ದಾಗೆ ತುಂಬ್ಕೆಂಡೋಗಿ ಅದನ್ನು ಅದ್ರಾಗೆ ಬಾಟ್ರಿ ಸದುನು ಹೊಲಕ್ಕೆ ಹೋಯಿ ಸುರುವಿ ಬರ್ತಿದ್ದರು ಸಗ್ಣಿ ಬೇರೆ ಒಟ್ಟು ನಮ್ಮ ಮನೆಗೆ ಅವ್ವ ನಾವೆಲ್ಲ ಸಗ್ಣಿನ ಸಾರಿಸಿ ಗೋಡೆಗೆ ಗೀಡೆಗೆಲ್ಲ ಈಗ ಒಂದು ಎಲ್ಲ ಆರ್ ಸಿ ಸಿ ಮನೆಯಾಗಿ ಬಿಟ್ಟಿದೆ ಎಲ್ಲ ಒಟ್ಟಾಗಿ ಒಟ್ಟು ಹೈನ್ದಾಗೆ ಇದ್ದಷ್ಟು ಸುಖ ಯಾವ್ದ್ರಾಗು ಇಲ್ಲ ನೋಡು ಹೈನು ಹಾಲು ಮೊಸರು ತುಪ್ಪ ಸಾರಿಸಿ ಈಗ ಮನೆಯೆಲ್ಲ ಆವಾಗ ಸಗ್ಣಿಯಲ್ಲಿ ಸಾರಿಸ್ತಿದ್ರಿ ಜನ ಆಕ್ಳು ಸಗ್ಣಿ ಎತ್ತಿನ ಸಗ ಎಮ್ಮಿಗಳು ಸಗ್ಣಿ ಸಾರಸ್ತಿದ್ದಿಲ್ಲರಿ ಮನೆಗೆ ಗೋಮಾತೆ ಸ ಆಕಳದ್ದು ಆಕ್ಳದ್ದು ನಾವು ಸಾರಿಸಿ ಆಕ್ಳು ಸಗ್ಣಿ ರೀ ಆಮೇಲೆ ಬಸವಣ್ಣ ಬೇರೆ ಆಕ್ಳು ಬೇರೆ ನೋಡಿರಿ ಬಸ್ವಣ್ಣನ ಸಗ್ಣೀ ಆಮೇಲೆ ತಂದು ಸಾರಿಸಿ ಆ ಎಮ್ಮೆಗುಳು ಸಗ್ಣಿ ಸಾರಿಸಿ ಎಮ್ಮೆ ಹೊಲುಸು ತಿಂತಿತ್ತು ಅಲ್ಲರಿ ಅದು ಸಾರಸ್ತಿದ್ದಿಲ್ಲ ಆಕ್ಳದ್ದು ಬಸವಣ್ಣಂದ್ದೆಲ್ಲ ಒಳಗೆ ಹೊರಗೆ ಎಲ್ಲ ಆ ಮೂಲಕ ಸಾರಿಸಿ ನಮ್ಮ ಮನೆಯಂಗಳ ದೊಡ್ಡದಿತ್ತು ಹಳ್ಳಿಯಾಗ ದೊಡ್ಡ ಅಂಗಳ ಅದನ್ನೆಲ್ಲ ಸಾರಿಸ್ತಿದ್ವಿ ಸಾರಿಸಿ ರಂಗೋಲಿ ಹಾಕಿ ಆ ಗೋಮಾತೆಗೆ ನಮಸ್ಕಾರ ಮಾಡೋದು ಬಸವಣ್ಣನ್ನ ಎಲ್ಲೆ ಹೋದ್ರು ಇವತ್ತಿಗು ಬಸವಣ್ಣ ಗೋಮಾತೆ ಕಂಡರೆ ನಮಸ್ಕಾರ ಮಾಡಿ ಹೋದ್ರೇನೇ ಒಳ್ಳೆದು ನೋಡಿರಿ ಒಳ್ಳೆದು ಆಕೈತೆ ಬಂದ ದರಿದ್ರ ದೂರ ಆಕವ್ವೆ ಏನೇ ಕಷ್ಟ ಬಂದ್ರೂ ಮನುಷ್ಯ ಕಾಯದು ಇಲ್ಲರಿ ದೇವರ ಅನುಗ್ರಹ ಇಲ್ಲ ಒಂದು ಹುಲ್ಲಿ ಕಡ್ಡಿಯು ಆ ಪರಮಾತ್ಮ ಅಲ್ಲರಿ ನಮ್ನ ಕಾಯೋದು ಹೌದಲ್ಲರಿ ಏನೇ ಬಂದು ಇವತ್ತೆ ಕೊಡ್ತೀವಿ ಇನ್ನೊಂದು ದಿವ್ಸ ಕೊಡ್ಲಿಕೆ ಅವರ ಮುಖ ಸೊಟ್ಟ ಮಾಡ್ತಾರೆ ಆ ಪರಮಾತ್ಮ ಎಲ್ಲಿದ್ದರು ಏನೇ ಇದು ಆತನ ಅನುಗ್ರಹ ಇಲ್ಲ ಒಂದು ಹುಲ್ಲು ಕಡ್ಡಿ ಅಲುಗಾಡೋದಿಲ್ಲ ಆತನ ಮೆಚ್ಚೇ ನಾವು ಮಂಜು ಅಂತೆ ಮಾಡುವ ಪರಮಾತ್ಮ ನಡೆಸ್ದಂತ ಆತಂಗೆ ಸರಿಯಾಗಿ ನಾವು ಜೀವನ ಮಾಡ್ಬೇಕು ನೋಡಿರಿ ಇದು ಮಾತು ನಿಜ ಹೌದಲ್ಲರಿ ನಾವು ನಾವು ದೇವ್ರು ಸರಿ ಇರ್ಬೇಕು ಏನೇ ಬಂದರು ಪರಮಾತ್ಮ ನೀನೆ ನೀ ಯಾವ ದಾರಿ ತೋರಿಸ್ತೀಯ ಆ ದಾರಿಯಲ್ಲಿ ನಡಿತಿವಿ ನೀನೇ ಕಾಪಾಡಬೇಕಂತ ನಾವು ಅದು ನೋಡಿರಿ ಕೈ ಮುಗಿಯೋದು ಇದಕ್ಕಿಂತ ಇವತ್ತು ಮನುಷ್ಯ ನೋಡಿರಿ ಇವತ್ತು ಕೊಡ ಪ್ರಾಣಿಗೆ ಮಾಡ್ಬೊದ್ರಿ ಪ್ರಾಣಿಗೆ ಒಂದು ಬೆಕ್ಕಿಗೆ ಒಂದು ಏನಾರು ಹಾಕ್ರಿ ನಾಯಿಗೆ ಹಾಕ್ರಿ ಅದು ಮರುದಿವ್ಸ ಮನೆ ಬಾಗ್ಲು ಕಾಯ್ತೈತೆ ಮನುಷ್ಯ ಕಾಯೋದಿಲ್ಲ ಇನ್ನೊಂದು ಸಲ ಕೊಡಲಿಕ್ಕು ಬೇಜಾರು ಮಾಡ್ಕೆಂಡು ಬಾಯಿಲ್ಲದ ಪ್ರಾಣಿಗೆ ಮಾಡ್ಬೇಕು ನೋಡಿರಿ ಪಶ್ಟು ಬಾಯಿಲ್ಲದ ಪ್ರಾಣಿಗೆ ಮಾಡಬೇಕು ಇವತ್ತು ಏನು ಹಾಕಿದ್ರು ನಮ್ಮ ಮನೆ ಬಾಗ್ಲು ಕಾಯ್ಕೊಂತನೇ ಇರ್ತೈತೆ ಅದು ಆದರು ಸರ್ ಮೂಕ ಪ್ರಾಣಿಗೆ ಮೋಸ ಮಾಡ್ಬಾರ್ದು ಮಹಾ ಪಾಪ ಅದು ಮಹಾ ಪಾಪ ಮಹಾ ಪಾಪ ಮಾಡಬಾರ್ದು ಮನುಷ್ಯ ನೋಡಿರಿ ಕೊಟ್ರೆ ಒಳ್ಳೆದು ಕೊಡಲಿ ಕೆಟ್ಟದ್ದು ಪ್ರಾಣಿ ಹಂಗಲ್ಲ ಇವತ್ತು ನಾ ಏನು ಅವು ಹೆಚ್ಚಾಗಿದ್ದು ಒಂದು ತುತ್ತು ಅನ್ನ ಅದು ನಮ್ಗೆ ಬೆಳಿಗ್ಗೆ ನಮ್ಮ ಮನೆ ಬಾಗಲ್ದಲ್ಲಿ ಬರತ್ತೆ ಮನುಷ್ಯ ಬರೋದಿಲ್ಲ ಹೌದಲ್ಲರಿ ಹಾಗಾಗಿ ಪ್ರಾಣಿ ಒಳ್ಳೆದು ನೋಡಿರಿ ಪ್ರಾಣಿ ಅಂದರೆ ನಮಗಿಷ್ಟ ಯಾರಾದರು ಒಂದು ಏನಾದರು ಪ್ರಾಣಿಗಳಿಗೆ ಹೊಡಿತಂದ್ರೆ ನಮ್ಗೆ ಬೇಜಾರಾಗಿ ಬಿಡ್ತೈತೆ ಯಬ್ಬಾ ಅವು ಏನೇನೋ ತೋರಿಸ್ತರಲ್ರಿ ಯಪ್ಪ ಅದನ್ನು ತಿಂದು ನಮ್ಗಂತು ಯವ್ವ ಏ ಒಂದು ಹೇಗಿದ್ರು ಮಾಡ್ತಾರಪ್ಪ ಯಪ್ಪ ಅನಿಸಿಬಿಡ್ತೈತೆ ನಮ್ಮ ಜನದಾಗಂತು ನಾವು ಏನೋ ರಡ್ಡಿ ಮನೆ ಪಾಪ ಅಂದರೆ ನಾವು ಅಂಥರು ಬಂದ್ರೆ ಒಳಗೂ ಕರ್ಕೊಣಲ್ರಿ